ಗ್ರಾಮ್ಯ ಭಾಷೆನೇ ಇರ್ಬೇಕು ನಮ್ಮ ಹೊಲ್ದಾಗ ರೀ ಬೆಳೆಗಳಿಗೆ ಹೆಸ್ರು ಬೇಳಿಗೆ ಅಂತೂ ಚಿಗ್ರಿಗಳು ಗಂಟು ಬಿದ್ದು ಬಿಟ್ಟಿರ್ತಾವೆ ರೀ ಬಿತ್ತಿದ್ದ ಒಂದು ಆರು ಏಳು ದಿವ್ಸಕ್ಕೆ ಮೊಳಕ್ ಒಡಿತಿತ್ತು ರೀ ಆ ಮೊಳ್ಕೆನ ತಿಂದು ಬಿಡ್ತೈತೆ ನೋಡಿರಿ ಚಿಗರೆಗಳು ಇಪ್ಪತ್ತೈದು ಇಪ್ಪತ್ತೈದ್ರಂಗೆ ಹಿಂಡು ಹಿಂಡು ಹಿಂಡು ಹಿಂಡು ಅಡ್ಡಾಡ್ತಾವೆ ರೀ ಪ್ರತಿ ದಿನಾನು ಹೊಲದೊಳಗೆ ಹಿಂಡುಗಟ್ಲೆ ಚಿಗ್ರೆ ಹಿಂಡು ಒಮ್ಮೆ ನುಗ್ಗಿತು ಅಂದ್ರೆ ಎಲ್ಲ ಮೊಳ್ಕೆ ತಿಂದು ಹೋಗ್ಬಿಡ್ತಾವೆ ರೀ ಸಲ್ಪ ಮ್ಯಾಲಿಗೆ ಬಂತು ಅಂದ್ರೆ ಅದು ಹೆಸರು ಆಗಲಿ ಒಂದು ಈಟ್ ನಲ್ವತ್ತೈದು ದಿವಸ ಬಂತು ಅಂದ್ರೆ ಅದಕ್ಕೆ ಕೀಟಗಳ ಬಾಧೆ ಚಾಲು ಆಗತ್ತೆ ರೀ ಅದರಂಗೆ ಹುಳಗಳು ಎಲ್ಲವು ಬಾಧೆಗಳು ಚಾಲು ಆಗ್ತಾವೆ ರೀ ಇನ್ನೂ ಒಂದು ಅಂದ್ರೆ ನಮ್ಮ ಶೇಂಗಾಕ್ಕೆ ಈ ಕಾಡು ಹಂದಿ ಏಕ ಗೆಬರಿ ಬಿಡ್ತೈತ್ರಪ್ಪ ಕೊಂಬಿನಿಂದ ಗೆಬರಿ ಗೆಬರಿ ತಿಂತದೆ ಬಿಡ್ತೈತಿ ಆಮೇಲೆ ಮಂಗಗಳು ಏನು ಅದಾವಲ್ಲ ರೀ ಹೊಲ್ದಾಗ ಒಂದು ನೂರು ಗಿಡ ಅದಾವೆ ರೀ ಗಿಡಕ್ಕೆ ಕುಂತಿದ್ದವು ಕಿತ್ತು ಕಿತ್ತು ಕಿತ್ತು ಒಗಿತಾವೆ ಶೇಂಗಾನ ಜ್ವಾಳದ ತೆನೆನ ಆಮೇಲೆ ಉಳ್ಳಾಗಡ್ಡಿನ ಮೆನ್ಸಿಕಾಯಿನ ಹರ್ದು ಹರ್ದು ಹರ್ದು ಹರ್ದು ಒಗ್ದು ಬಿಡ್ತೈತೆ ರೀ ಹೀಗೆಲ್ಲ ಲುಕ್ಸನ್ ಮಾಡ್ತೈತೆ ರೀ ಆದರೂ ಆಮೇಲೆ ಊರಿಗೆ ದೇವರಿಗಂತ ಏನು ಬಿಟ್ಟಿರ್ತಾರಲ್ಲ ರೀ ನಮ್ಮ ಗ್ರಾಮೀಣ್ದೊಳಗೆ ಆಕಳುಗಳನ್ನು ಹೋರಿಗಳನ್ನು ಬಿಡ್ತಾರೆ ರೀ ಪಾ ಅವುಗಳು ಎಲ್ಲ ಹೊಲಕ್ಕೆ ನುಗ್ಗಿ ಬಿಡ್ತಾವೆ ರೀ ನುಗ್ಗಿ ಎಲ್ಲ ಪೀಕುಗಳನ್ನು ಕೂಡ ಹೊಲ್ದಾಗ ಹೊಕ್ಕು ತಿಂದು ನಾಶ ಮಾಡಿ ಬಿಡ್ತಾವೆ ರೀ ಹೀಗಾಗಿ ನಾವು ಪ್ರತಿಯೊಂದು ಹಂತದೊಳಗೂನು ರೈತಾಪಿಗೆ ಕಷ್ಟ ಆಗತ್ತೆ ನೋಡಿರಿ ಹೀಗಿದ್ದಾಗ ಆಮೇಲೆ ಇಲ್ಲಿ ಈ ಬೆಳೆಗಳು ಬರುವ ಟೈಮ್ಗ ಹಕ್ಕಿಗಳ ಜೊತೆಗೆ ಈ ಜಿಂಕೆಯದು ಕಾಟ ಆಗೈತೆ ನೋಡಿರಿ ಪಾ ಅಂದ್ರೆ ಬೆಳೆಗಳ ಜೊತೆಗೆ ಈ ಪ್ರಾಣಿಗಳನ್ನ ಹಿ ಬೆಳೆಗಳನ್ನು ಹ್ಯಾಗೆ ರಕ್ಷ್ಣೆ ಮಾಡಬೇಕು ಕೀಟಗಳಿಂದ ಅನ್ನುವುದು ಜೊತೆಗೆ ಪ್ರಾಣಿಗಳಿಂದ ಅವ್ಗಳನ್ನು ಹ್ಯಾಂಗೆ ರಕ್ಷ್ಣೆ ಮಾಡೋದು ಅನ್ನುವುದು ಒಂದು ದೊಡ್ಡ ಸವಾಲು ಆಗೈತೆ ನೋಡಿರಿ ನಮ್ಗೆ ಹ್ಯಾಂಗೆ ಸವಾಲು ಆಗೈತೆ ಅಂದರೆ ಏನು ಮಾಡಬೇಕು ಅವ್ಕೆ ಅಂದ್ರೆ ಇವು ಏನು ಹೊಲ್ದೊಳಗೆ ಏನು ನುಗ್ಗತ್ತಾವಲ್ಲ ರೀ ಇವ್ನ ನುಗ್ಗಲಾರದಂತೆ ಮಾಡಕ್ಕ ಅಂತಂದ್ರೆ ಏನು ರೀ ಜಿಂಕೆಗಳನ್ನು ಆ ಸಂರಕ್ಷಣ ವಲಯದೊಳಗೆ ಜಿಂಕೆಗಳನ್ನು ಓದ್ ಬಿಡಬೇಕು ಅದರ ಹಾವಳಿ ಕಡಿಮೆ ಆಗತ್ತೆ ತದನಂತರ ಈಗ ಆಕಳು ಮತ್ತು ಗೂಳಿಗಳನ್ನೇನು ಬಿಟ್ಟಿರ್ತಾರಲ್ಲ ಇವುಗಳನ್ನೆಲ್ಲ ದೇವಸ್ಥಾನ ಹೊಲದಿಂದ ದೇವಸ್ಥಾನದ ಪಕ್ಕಕ್ಕೇ ಅವುಗಳನ್ನು ಕಟ್ಟಿ ಅವುಗಳಿಗೆ ಮೇವುಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂದರೆ ಆ ಸರ್ಕಾರಿ ದವ್ರು ಏನು ದನಗಳ ಸಾಕಾಣಿಕೆಯಂತ ಏನು ಮಾಡಿರ್ತಾರಲ್ಲ ಅದಕ್ಕೆ ಕಳಿಸಿ ಕೊಡಬೇಕು ಇನ್ನು ನೈಸರ್ಗಿಕವಾಗಿ ಮಂಗಗಳಿಗೆ ಬೆಳೆಗಳನ್ನು ಹಾಳು ಮಾಡುವಾಗ ಅತಿಯಾಗಿ ಮಂಗಗಳು ನುಗ್ಗಿದಲ್ಲಿ ಅವುಗಳನ್ನು ಸಣ್ ಸಣ್ ಶಬ್ದ ಮಾಡಿ ಮುಂದೆ ಕಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಆದರೆ ಈ ಪ್ರಾಣಿಗಳಾಗಲಿ ಇವುಗಳ ಹತ್ಯೆ ಮಾಡಬಾರ್ದು ಇದರ ನೆವ ಇಟ್ಕೊಂಡು ಯಾವ ಪ್ರಾಣಿಗಳನ್ನೂ ಕೊಲ್ಲಬಾರದು ಯಾವ ಪಕ್ಷಿಗಳನ್ನೂ ಕೊಲ್ಲಬಾರದು ಅವುಗಳ ರಕ್ಷಣೆ ಮಾನವನ ಕರ್ತವ್ಯ ಹೀಗಿರುವಾಗ ಎಲ್ಲ ಬೆಳೆಗಳನ್ನು ರಕ್ಷಿಸುವುದು ಎಷ್ಟು ಸೂಕ್ತವೋ ಅದರ ಜೊತೆಗೆ ಆ ಪ್ರಾಣಿಗಳನ್ನು ರಕ್ಷಿಸುವುದು ಅಷ್ಟೇ ಒಳ್ಳೆಯ ಕೆಲಸ ಕಾರಣ ನಾವು ಬೆಳೆಗಳನ್ನು ಪ್ರಾಣಿಗಳಿಂದ ಹೇಗೆ ರಕ್ಷಿಸಬೇಕು ಅನ್ನುವುದನ್ನಷ್ಟೇ ನೋಡಿಕೊಂಡ್ವಿ ಪ್ರಾಣಿಗಳನ್ನು ಆ ಬೆಳೆಗಳ ಹತ್ತಿರ ಬರಲಾರ್ದಂತೆ ನೋಡಿಕೊಳ್ಳೋದು ಅದು ಒಂದು ದೊಡ್ಡದು ಕೆಲಸ ಯಾಕೆ ಹಂಗೆ ಆಗ್ತೈತಿ ಅಂದ್ರೆ ನಮ್ಮ ಅಜಾಗರೂಕತೆ ನಿರ್ಲಕ್ಷ್ಯ ಮಾಡೋದ್ರಿಂದ ಆ ಪ್ರಾಣಿಗಳು ಇದಕ್ಕೆ ಮೂಲ ಕಾರಣ ಮೂಢನಂಬಿಕೆ ದೇವರ ಹೆಸರಿನಲ್ಲಿ ನಾವು ಪ್ರಾಣಿಗಳನ್ನು ಬಿಡುವುದರಿಂದ ಆ ಎಲ್ಲ ಪ್ರಾಣಿಗಳು ದೇವ ದೇವಾಲಯದ ಹತ್ತಿರ ಇರುವುದು ಬಿಟ್ಟು ಹೊಲದಲ್ಲಿ ನುಗ್ಗುವುದ್ರಿಂದ ಇವುಗಳ ಬೆಳೆಗಳು ನಾಶವಾಗುತ್ತವೆ ಪ್ರಾಣಿ ಹಾನಿಯನ್ನು ಉಂಟು ಮಾಡುತ್ತವೆ ಇದೆಲ್ಲ ಗೊತ್ತಿದ್ದ ವಿಚಾರ ಹಾಗೇ ಬೆಳೆಗಳ ರಕ್ಷಣೆ ಪ್ರಾಣಿಗಳಿಂದ ಈ ರೀತಿಯನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಈ ಬೆಳೆಗಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಕೊಬೋದು